ನಮಸ್ಕಾರ ಅಂಬಾ ಭವಾನಿ ಓಟೆಲವರಾ ನಾನು ನಿಧಿ ಅಂತ ಮಾತಾಡ್ತಿದ್ದೀನಿ ಗೌರಿಬಿದನೂರಿಂದ ನಾನು ಆರ್ಡರ್ಸ್ ಕೊಟ್ಟಿದ್ದೆ ಆಗ್ಲೇ ಪನ್ನೀರ್ ಮಸಾಲ ವೆಜ್ ಬಿರಿಯಾನಿ ಪರೋಟ ಮಸಾಲ ಶಾವಿಗೆ ಪಾಯಸ ಕೊಟ್ಟಿದ್ದೆ ಪನ್ನೀರ್ ಮಸಾಲ ಮಸಾಲೆ ಎರಡಕ್ಕು ಸ್ವಲ್ಪ ಖಾರ ಜಾಸ್ತಿನೇ ಇರಲಿ ಉಪ್ಪು ಜಾಸ್ತಿನೇ ಇರಲಿ ವೆಜ್ ಬಿರಿಯಾನಿಗೆ ಸ್ವಲ್ಪ ವೆಜ್ ಜಾಸ್ತಿನೆ ಜಾಸ್ತಿನೇ ಹಾಕಿರಿ ಶಾವಿಗೆ ಪಾಯ್ಸಕ್ಕೆ ಬಂದು ಸಕ್ಕರೆ ಸ್ವಲ್ಪ ಜಾಸ್ತಿನೇ ಇರಲಿ ಆಮೇಲೆ ನಿಮ್ಮ ಓಟೆಲ್ಸ್ನಲ್ಲಿ ಯಾವ ಯಾವ ಥರ ಪಾನೀಯಗಳು ಲಭ್ಯವಿದೆ ಮಜ್ಜಿಗೆ ಮತ್ತು ಮಸಾಲ ಸೋಡಾ ಮಾತ್ರ ಹಾಕಿಕೊಡಿ ನನಗೆ ಮಜ್ಗೆಗೆ ಸ್ವಲ್ಪ ಖಾರ ಜಾಸ್ತಿನೇ ಇರಲಿ ಉಪ್ಪು ಸ್ವಲ್ಪ ಕಡ್ಮೆ ಇರಲಿ ಮಸಾಲ ಸೋಡಾಗೆ ಮಾತ್ರ ನಿಂಬೆಹಣ್ಣು ಸ್ವಲ್ಪ ಕಡ್ಮೆನೇ ಹಿಂಡಿರಿ ಆಮೇಲೆ ನಿಮ್ಮ ಹೋಟೆಲ್ಸಲ್ಲಿ ಚೆನ್ನಾಗೆ ಇರುತ್ತೆ ಎಲ್ಲೋ ಮೊದ್ಲು ಒಂದು ಸಾರಿ ಆರ್ಡ್ರು ಕೊಟ್ಟಿದ್ದೆ ನಾನು ಆಮೇಲೆ ಇವಾಗ ಕೂಡ ಚೆನ್ನಾಗೆ ಕೊಡ್ತೀರ ಅಂತ ಅಂದ್ಕೊಂತಿದೀನ್ ನಾನು ನಿಮ್ಮ ಪ್ರೈಸೆಸ್ ಏನಿರುತ್ತೆ ಅಂತ ನೀವೆಲ್ಲ ಅದ್ರಲ್ಲಿ ಲೇಬಲ್ ಮಾಡಿಕೊಡಿ ಮತ್ತು ನಾನು ಹಾಕಿರೋ ಅಡ್ರೆಸ್ಗೆ ಸೆಂಡ್ ಮಾಡಿಕೊಡಿ ಧನ್ಯವಾದಗಳು